ಹಲೋ ಹೇಳಿ ರೀ ಹ್ಞೂಂ ಆರಾಮ್ ಇದೀವ್ರಿ ನೀವು ಆರಾಮ್ ಇದೀರಾ ರೀ

ಚಹಾ ಆಗೇತ್ ರೀ ನಿಮ್ಮ ಮನೇಯಾಗ್ ಎಲ್ಲಾರು ಆರಾಮ್ ಇದೀರಾ ರೀ ಹ್ಞೂ ನಾಷ್ಟ ರೀ ಹ್ಞೂ ಹೇಳಿ ರೀ ಹ್ಞೂ ಇದಾವ್ ರೀ ಇಲ್ಲಿ ನಮ್ಮ ಊರಾಗ ಹ್ಞೂ ಕೊಡೋವು ಇದಾವ್ ರೀ ಒಂದು ಗುಂಟ್ಯಾಕಾ ಹದಿನೈದು ಲಕ್ಷದಿಂದಾ ಹದ್ನೆಂಟು ಲಕ್ಷದವರೆಗ್ ಇದಾವ್ ನೋಡ್ರಿ ಹ್ಞೂಂ ರೀ ನಿಮ್ಗೆ ಎಷ್ಟು ರೇಟಿನ್ ಬೇಕು ರೀ ಕಡಿಮೀ ಇಲ್ಲ ರಿ ಒಂಬತ್ತು ಲಕ್ಷದಿಂದ್ ಇದಾವ್ ರೀ ಹತ್ತು ಲಕ್ಷ ಇದಾವ್ ರೀ ಹದ್ನಾಲ್ಕು ಲಕ್ಷ ಇದಾವ್ ರೀ ಒಂದು ಗುಂಟ್ಯಾಕೆ ರೀ ಹಾಂ ನಿಮಗ್ ಎಷ್ಟು ಬೇಕು ರೀ ಹೌದು ಬಿಡ್ರಿ ಖರೆ ರೀ ಹ್ಞೂ ಹ್ಞೂ ವಿಚಾರ ಮಾಡಿ ಹೇಳ್ತೇನೆ ತಗೋ ರೀ ನಾನು ಹ್ಞೂ ಹ್ಞೂ ಹ್ಞೂ ಆಯ್ತಾ ರೀ ಅವ್ರನ್ನು ಕೇಳ್ರಾ ರೀ ನಿಮ್ಮ ಮನೆಯಾಗೆ ಎಷ್ಟು ಬೇಕು ಅಂತ ನೋಡ್ರಿ ಅಷ್ಟರ ಒಳಗೆ ನೋಡೋಕ್ ಬರ್ತಾದೆ ರೀ ಹ್ಞೂ ಓಕೆ ರೀ ಇಡ್ಲಾ ರೀ ಹಾಗಾರೆ